ಹಾಂ ಹಲೋ ಹಾಂ ಹಾಂ ಹೇಳಿ

ಹಾಂ ಯಾವ ಯಾವ ಹೂ ಬೇಕಿತ್ತು

ಯಾವ್ದು ರೀ ಹಾಂ ಇದೆ ಅದು ಬಂದು ನಾನ್ನೂರು ರೂಪಾಯ್ಗೆ ಕೆಜಿ ಇದೆ ನೋಡಿ ಒಂದು ಅದಕ್ಕೆ ಒಂದು ಹಾರ ಬಂದುಬಿಟ್ಟು ಫೋ ನಾನ್ನೂರು ರೂಪಾಯಿ ಆಗುತ್ತೆ ಮತ್ತು ದೊಡ್ಡ ಹಾರ ದೊಡ್ಡ ಅಲ್ಲ ಹೇಳ್ತಿದೀನಿ ದೊಡ್ಡ ಹಾರ ಬಂದು ಬಿಟ್ಟು ನಾನ್ನೂರು ರೂಪಾಯಿ ಆಗುತ್ತೆ ಮೀಡಿಯಮ್ ಸೈಜ್ ಬಂದು ಮುನ್ನೂರು ರೂಪಾಯಿ ಆಗುತ್ತೆ ಸ್ಮಾಲ್ ಸೈಜ್ ಬಂದು ಹನ್ ಟೂ ಫಿಫ್ಟಿ ಆಗುತ್ತೆ ಮತ್ತು ಅದು ಮಲ್ಲಿಗೆ ಹೂ ಬಂದು ಕೆಜಿ ನಾನ್ನೂರು ರೂಪಾಯಿ ಇದೆ ನಿಮಗೆ ಎಷ್ಟು ಕೆಜಿ ಬೇಕಾಗಿತ್ತು

ಹಾ ಸೇವಂತಿಗೆನೂ ಇದೆ ಸೇವಂತಿಗೆ ಬಂದು ಅದು ಹನ್ ನೂರು ರೂಪಾಯಿಗೆ ಕಾಲು ಕೆಜಿ ಇದೆ ಹ್ಞೂ ಅಲ್ಲ ಕಾಲು ಕಾಲು ಕೆಜಿ ಹಾರ ಅಂದರೆ ನಿಮಗೆ ಎಷ್ಟು ಕೆಜಿದು ಹಾರ ಬೇಕು ಸೇವಂತಿಗೆದು ಹಾಂ ಹ್ಞೂ ಬರುತ್ತೆ ಹ್ಞೂ ದೊಡ್ಡದು ಇರುತ್ತೆ ಇರುತ್ತೆ ಹಾಂ ನಾಲ್ಕು ಕೆಜಿದು ಇರುತ್ತೆ

ಓ ಹಾಂ ಸರಿ ಸರಿ ಸರಿ ಇನ್ನು ಮತ್ತೆ ಪೂಜೆ ಅಂದ್ರೆ ಇನ್ನೂ ಒಂದು ಎರಡು ಮೂರು ವಿಧ ವಿಧವಾದದ್ದು ಪೋ ಬೇಡ ಯಾವುದು ಬಿಡಿ ಹೂ ಬೇಡ ಯಾವುದು ಗುಲಾಬಿ ಬರುತ್ತೆ ಗುಲಾಬಿಯಲ್ಲಿ ಒಂದು ನಾಲ್ಕು ಐದು ಥರದ್ದು ಇರುತ್ತೆ ಒಂದೊಂದು ಅವು ಕೂಡ ಒಂದು ಎಂಬತ್ತು ರೂಪಾಯಿ ಕಾಲು ಕೆಜಿ ಎಪ್ಪತ್ತು ರೂಪಾಯಿ ಕಾಲು ಕೆಜಿ ಇರುತ್ತೆ ನಿಮಗೆ ಅದೊಂದು ಎಲ್ಲ ಒಂದು ವಿಧ ವಿಧವಾದದ್ದು ಒಂದು ನಾಲ್ಕು ಐದು ತರಹದ್ದು ಕಳಿಸ್ಲಾ

ಒಂದೂವರೆ ಕೆಜಿ ಎರಡು ಕೆಜಿ ಹ್ಞೂ ಸರಿ ಸರಿ ಆಮೇಲೆ ಇವಾಗ ಬಾಗಿಲಿಗೆ ತೋರಣ ಅದು ಇದು ಏನನಾ ಬೇಕಾ ನಿಮಗೆ ಕಟ್ಟಿರೋದು ಒಂದು ಮಾರು ಬಂದು ಒಂದು ಎಂಬತ್ತು ರೂಪಾಯಿ ಮೇಲೆ ಆಗುತ್ತೆ ನೋಡಿರಿ ನಿಮ್ಗೆ ಎಷ್ಟು ಮಾರು ಬೇಕು ದೊಡ್ಡ ದೊಡ್ಡ ಮಾರು ಹೂವು ಅದು ಉದ್ದಕ್ಕೆ ಕಟ್ಟಿರ್ತಾರಲ್ಲ ಸುಮ್ಮನೆ ಪೋಣ್ಸಿ ಇರ್ತಾರಲ್ಲ ಚೆಂಡು ಹೂವ ಆಗಲಿ ಇದು ಸೇವಂತ್ಗೆ ಆಗಲಿ ಕಟ್ಟಿರೋದೊಂದು ಮೂರು ಮಾರು ಕಳಿಸ್ಲಾ ಒಂದು ಮಾರು ಬೇಕಾಗುತ್ತೆ ರೀ ಒಂದು ಬಾಗಿಲಿಗೆ

ಎರಡು ಬಾಗಿಲಿಗಾ ಓ ಸರಿ ಸರಿ ಸರಿ ಸರಿ ಹಾಂ ಇನ್ನು ಇನ್ನು ಮತ್ತು ಅದಕ್ಕೆ ಬೇರೆ ತುಳಸಿ ಅದು ತುಳಸಿ ಮತ್ತು ಈ ಇನ್ನೊಂದು ವರೈಟಿದು ಬರುತ್ತೆ ಅದು ಥರ ಥರದ್ದು ಬರುತ್ತಲ್ಲ ಎಲ್ಲ ದಳದ್ದು ಬಿಲ್ವ ಪತ್ರೆ ಅಂತೆ ಇವು ಅಂತೆ ಎಲ್ಲವೂ ಬರ್ತಾವೆ ಅಲ್ಲ ಅವೆಲ್ಲ ಬೇಕಾ ಹಾಂ ಹಾಂ ಸರಿ ಎಲ್ಲ ಟೋಟಲ್ಲಾಗಿ ಬರ್ಕೊಂಡಿದಿನಿ ಹೇಳಿ ರೀ ಕಳಸ್ತೀನಿ ನಿಮಗೆ ಸರಿ ಹಾಂ ಕೊಡ್ತೀನಿ ರೀ ಕೊಡ್ತೀನಿ ನಿಮಗೆ ಟೈಮ್ಗೆ ಸರಿ ಕಳ್ಸ್ತೀನಿ ಆಯಿತು